ಹಲೋ ಮೇಡಮ್ ಮೇಡಮ್ ನೀವು ಸುನೀತ ಡಾಕ್ಟ್ರ ನಾನು ಮಂಜುಳ ಅಂತ ಪೇಶೆಂಟು ಮೇಡಮ್ ಮೇಡಮ್ ಮೇಡಮ್ ನಿಮ್ಮ ಹತ್ರ ನಾನು ಮೈ ಮೈಕೈ ನೋವಿಗೆ ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಮೈಕೈ ನೋವು ಅಂತ ತೋರ್ಸಕ್ಕೆ ಬಂದೆ ನೀವು ಒಂದು ಟ್ಯಾಬ್ಲೆಟ್ಸ್ ಬರಕೊಟ್ರಿ ನಾನು ಅದನ್ನು ಮೆಡಿಕಲಲ್ಲಿ ತಗೊಂಡು ಹೋಗಿ ತೊಗೊಂಡೆ ಆದರೆ ಏನೂ ಸ್ವಲ್ಪನು ಗುಣ ಆಗಿಲ್ಲ ಮೇಡಮ್ ಇವಾಗ ಒಂದು ಟೂ ಡೇಸ್ ಬ್ಯಾಕ್ ಬಂದಿದ್ದೆ ಮೇಡಮ್ ನೀವು ಹೇಳಿದ ಥರನೇ ತೊಗೊಂಡೆ ಮೇಡಮ್ ಊಟ ಆದ ಬೆಳಗ್ಗೆ ಟಿಫನ್ ನೀವು ಹೇಳಿದಿರಿ ಬೆಳಗ್ಗೆ ಇಲ್ಲ ಇಲ್ಲ ಮೇಡಮ್ ನಂಗೆ ಇಂಜೆಕ್ಷನ್ ಹಾಕಲಿಲ್ಲ ನೀವು

ಆಗಿಲ್ಲ ಮೇಡಮ್ ತುಂಬಾ ಮೈಕೈ ನೋವು ಜೊತೆಗೆ ಇವಾಗ ತಲೆನೋವೂ ಶುರು ಆಗಿದೆ ಮೈಯೆಲ್ಲ ಬಿಸಿ ಇದೆ ಅದಕ್ಕೆ ಏನು ಮಾಡೋದು ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ ಮೇಡಮ್ ಒಂದು ಟೂ ಡೇಸ್ ಇಂದ ಮೇಡಮ್ ಮಾಡಿಸ್ಕೊಳ್ಳಿಲ್ಲ ತೊಗೋತ ಇದ್ದೀನಿ ತೊಗೊಂಡಿದ್ದೀನಿ ಟ್ಯಾಬ್ಲೆಟ್ ಮುಗೀತು ಆದರೂ ಏನೂ ವಾಸಿ ಆಗಿಲ್ಲ ಗುಣ ಆಗಿಲ್ಲ ಹಾಂ

ಮ್ಯಾಮ್ ನೀವು

ಮೇಡಮ್ ಮೇಡಮ್ ಮೇಡಮ್ ನಿಮ್ಮದು